ನಾನು ಲಾಷ್ಟು ಒಂದು ತಿಂಗಳಿನ ಮುಂಚೆ ಬೋಟ್ ಅವರದ್ದು ಎಡ್ಫೋನ್ ಆರ್ಡರ್ ಮಾಡಿದ್ದೆ ಅದು ಡಿಲಿವಿರಿ ಆಗಲು ಒಂದು ಜಾಸ್ತಿ ದಿನ ತಗೊಳ್ಳಲಿಲ್ಲ ನಾಲ್ಕು ದಿನದಲ್ಲಿ ನನಗೆ ಸಿಕ್ಕಿದೆ ಆರ್ಡರ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾಯಿತು ಅದು ಎಡ್ಫೋನ್ ನಾನು ಅದನ್ನು ತುಂಬ ಯೂಸ್ ಮಾಡಿದೆ ಗೇಮ್ ಆಡುವಾಗ ಅದನ್ನು ಹಾಕಿಯೇ ಗೇಮ್ಸ್ ಆಡ್ತಾ ಇದ್ದೆ ಆದರೂ ಅದಕ್ಕೆ ಏನೂ ಆಗಲಿಲ್ಲ ಆರ್ಡರ್ ಮಾಡುವ ಮುಂಚೆ ನನಗೆ ಯಾವ ಕಲರ್ ಆರ್ಡರ್ ಮಾಡೋದ್ ಅಂತ ಒಂದು ದೌಟ್ ಇತ್ತು ಯಾಕೆಂದರೆ ನನ್ನ ಫ್ರೆಂಡ್ಸ್ ಜೊತೆ ಬ್ಲ್ಯಾಕ್ ಕಲರ್ನದು ಇತ್ತು ನನಗೆ ಅದು ಅಷ್ಟು ಇಷ್ಟವಾಗಲಿಲ್ಲ ಅದಕ್ಕೆ ನಾನು ಬ್ಲೂ ಕಲರ್ದು ಎಡ್ಫೋನನ್ನ ತಗೊಂಡು ಇದು ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ನೋಡಲು ಕೂಡ ತುಂಬ ಎಟ್ರ್ಯಾಕ್ಟಿವ್ ಕಾಣಿಸುತ್ತೆ ಇದರಲ್ಲಿ ಸಾಂಗ್ ಕೇಳಲು ಒಳ್ಳೆಯದಾಗುತ್ತದೆ ನಾನು ನನ್ನ ತುಂಬ ಜನ ಫ್ರೆಂಡ್ಸಿಗೆ ಇದನ್ನು ಪ್ರಿಫರ್ ಮಾಡಿದೆ ಅವರಿಗೆ ಈ ಎಡ್ಫೋನ್ ತುಂಬ ಇಷ್ಟವಾಗಿದೆ ಇದು ನಾವು ಯೂಸ್ ಮಾಡುವಾಗ ಮೊಬೈಲ್ ಕೈಯಲ್ಲಿ ಹಿಡ್ಕೊ ಬೇಕಾಗಿಲ್ಲ ನಮ್ಮ ಪಾಕೆಟಲ್ಲಿ ಇಟ್ಟು ಕಾಲಲ್ಲಿ ಮಾತನಾಡುವ ದಾದರೆ ಮಾತನಾಡಬಹುದು ನಾನು ಅದನ್ನು ಬಳಕೆ ಮಾಡಿ ಒಂದು ತಿಂಗಳು ಜಾಸ್ತಿ ಆಯಿತು ನನಗೆ ಏನೂ ತೊಂದರೆ ಕೊಟ್ಟಿಲ್ಲ ಇಲ್ಲಿ ತನಕ